ಹೆಲೋ ನನಗೆ ರಾಜ್ಯದ ಮತ್ತು ಸಾಮಾಜಿಕ ವಿಷಯದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ ಆದರೆ ಈಗ ನ್ಯೂಸ್ ನೋಡುವುದ್ರಿಂದ ದಿನ ದಿನ ನ್ಯೂಸ್ ನೋಡುವುದ್ರಿಂದ ಸ್ವಲ್ಪ ಸ್ವಲ್ಪ ವಿಷಯಗಳು ಒಂದು ಗೊತ್ತಾಗ್ತದೆ ರಾಜಕೀಯದ ವಿಷಯ ಅದು ರಾಜಕೀಯ ವಿಷಯ ನೋ ಅದಕ್ಕೆ ತಲೆ ಹಾಕುವುದಂದ್ರೆ ಒಂದು ತಲೆ ಬಿಸಿ ಒಂದು ವಿಷಯವನ್ನು ತೆಗೆದ್ರೆ ಈಗ ಸಿದ್ದರಾಮಯ್ಯ ನಮ್ಮ ಪ್ರಧಾನ ಮುಖ್ಯಮಂತ್ರಿಯದ್ದು ವಿಷಯ ಸಿದ್ದರಾಮಯ್ಯನದ್ದು ಮುಂಡ ವಿಷಯ ಪ್ರೊ ಪ್ರೊಜೆಕ್ಟ್ದು ಒಂದು ನ್ಯೂಸ್ ಬರ್ತಾ ಉಂಟು ಟಿ ವಿಯಲ್ಲಿ ಅದ್ರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಮಗೆ ಗೊತ್ತಾಗುವುದಿಲ್ಲ ಒಂದೊಂದು ಒಂದೊಂದು ದಿವಸ ಒಂದೊಂದು ನ್ಯೂಸಲ್ಲಿ ವಿಷಯ ಬರ್ತಾ ಉಂಟು ಮತ್ತು ನಾವು ಬೇರೆ ಚೆನಲ್ ಹಾಕಲಿಕ್ಕೆ ಹೋದರೆ ಸಹ ಅದರಲ್ಲಿ ಸಹ ಅದೇ ನ್ಯೂಸು ಬೇರೆ ಬೇರೆ ಎಂಗಲಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ಅಷ್ಟೊಂದು ರಾಜಕೀಯದ್ದು ಆಸಕ್ತಿ ಸಹ ಇಲ್ಲ ನನಗೆ ಅಷ್ಟೊಂದು ಬೇ